ನಮ್ಮ ಕುಟುಂಬದಲ್ಲಿ ನಾವು ತುಂಬ ಪ್ರವಾಸ ಹೋಗ್ತಾ ಇರ್ತೀವಿ ಫ್ಯಾಮಿಲಿ ಜೊತೆ ಹೋಗೋದು ಅಂತ ಅಂದಾಗ ನಾವು ಬರೀ ದೇವಸ್ಥಾನಗಳಿಗೆ ಹೋಗ್ತೀವಿ ಐತಿಹಾಸಿಕ ಸ್ಥಳಗಳಿಗೆ ಹೋಗ್ತೀವಿ ನಾವು ಫ್ರೆಂಡ್ಸು ಕಪಲ್ಸು ಈ ಥರ ಎಲ್ಲ ಹೋಗಬೇಕು ಅಂತ ಬಂದಾಗ ಬೀಚಸ್ ಇರೋ ಜಾಗಕ್ಕೆ ಹೋಗ್ತೀವಿ ಚಿಕ್ಕಮಗಳೂರು ಗೋವಾ ಈ ಥರ ಫ್ರೆಂಡ್ಸ್ ಜೊತೆ ಹೋದಾಗಲೇ ಬೇರೆ ಪ್ಲೆ ಪ್ರವಾಸಕ್ಕೆ ಹೋಗ್ತೀವಿ ಫ್ಯಾಮಿಲಿ ಅಂತ ಬಂದಾಗಲೇ ಬೇರೆ ಪ್ರವಾಸಕ್ಕೆ ಹೋಗ್ತೀವಿ ನನ್ನ ಫ್ಯಾಮಿಲಿನ ನಾನೂ ಜಾಸ್ತಿ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋಕ್ಕೆ ಇಷ್ಟ ಪಡ್ತೀನಿ ಯಾಕೆಂದ್ರೆ ನನ್ನ ಅಮ್ಮ ಅಪ್ಪ ಅಥ್ವಾ ಅತ್ತೆ ಮಾವ ಇವರುಗಳೆಲ್ಲ ಜಾಸ್ತಿ ಅದನ್ನೇ ನೋಡೋಕ್ಕೆ ಇಷ್ಟ ಪಡ್ತಾರೆ ಕೂಡ ಹಾಗಾಗಿ ನಾವು ಅವರಿಗೆ ದೇವಸ್ಥಾನಗಳು ಕರ್ಕೊಂಡು ಹೋಗೋಕ್ಕೆ ಇಷ್ಟ ಪಡ್ತೀವಿ ನಾವೀಗ ಕೆಲವು ದಿನಗಳ ಹಿಂದೆ ಹೋಗಿದ್ದಂದ್ರೆ ತಿರಪತಿಗೆ ಹೋಗಿದ್ವಿ ಸೋ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ವಿ ತುಂಬ ಖುಷಿ ಆಯ್ತು ಟ್ರೈನಲ್ಲಿ ಹೋಗಿ ಬಂದಿದ್ದು ನಮಗೆ ತಿರುಪತಿಗೆ ಹೋಗಿ ದರ್ಶನ ಮಾಡಿ ಬಂದಿದ್ದಿವಿ ಅಂತ ಅನಿಸ್ಲೇ ಇಲ್ಲ ತುಂಬ ಖುಷಿ ಆಗಿತ್ತು ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಪ್ರವಾಸ ಹೋಗೋದಾದರೆ ಎಂಜಾಯ್ ಮಾಡೋ ಅಂಥ ಪ್ಲೇಸಸ್ಗೆ ಹೋಗೋಕ್ಕೆ ಇಷ್ಟ ಪಡ್ತೀನಿ ಅದರಲ್ಲು ಬೀಚ್ಗೆ ಹೋಗಬೇಕುಂತ ಆಸೆ ನನಗೆ ಸ್ವಿಮ್ಮಿಂಗ್ ಬರೊಲ್ಲ ಬಟ್ ಬೀಚಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ತುಂಬ ಇಷ್ಟ ಆಗುತ್ತೆ ಈಗ ಒನ್ ಮಂತ್ ಬ್ಯಾಕ್ ನಾನು ಹೋಗಿದ್ದೆ ಲಾಸ್ಟ್ ಅಂದರೆ ಉಡುಪಿ ಬೀಚ್ ಸೋ ಅಲ್ಲಿ ನಾವು ಟೂ ಡೇಸ್ ರೆಸಾರ್ಟ್ಲ್ಲಿ ಇದ್ದು ಉಡುಪಿ ಬೀಚಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ನನ್ನ ಅಸ್ಬೆಂಡ್ ತುಂಬ ರೆಸಾರ್ಟ್ಸ್ಗೆ ಹೋಗ್ತಾ ಇರ್ತೀವಿ ತುಂಬ ಟೂರಿಸ್ಟ್ ಪ್ಲೇಸ್ನ ನೋಡ್ತಿರ್ತೀವಿ ನಮ್ಮಿಬ್ರಿಗೂ ಅದೊಂದು ಏಮ್ ಸುತ್ತೋದು ಮತ್ತೆ ಚೆನ್ನಾಗಿ ಎಂಜಾಯ್ ಮಾಡೋದು ಇವು ನಮಗೊಂದು ಗೋಲ್ ಆಗಿಬಿಟ್ಟಿದೆ ಲೈಫ್ಲ್ಲಿ ಸೋ ಹಾಗೆ ನಾವು ತುಂಬ ಪ್ಲೇಸಸ್ಗೆ ಹೋಗ್ತಾ ಇರ್ತೀವಿ ಬೀಚಸ್ಗು ಕೂಡ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆ ಹೋಗೋದಾದರೆ ತುಂಬ ಎಂಜಾಯ್ ಮಾಡಬೇಕು ನಮ್ಮ ಒಂದು ಲೈಫ್ ಟೈಮ್ನ ಆ ಥರ ಪ್ಲೇಸಸ್ಗೆ ಹೋಗಬೇಕು ಫ್ಯಾಮಿಲಿ ಜೊತೆ ಅಂತ ಬಂದಾಗ ನಾವು ಐತಿಹಾಸಿಕ ಸ್ಥಳಗಳಿಗೆ ಮಾತ್ರ ಹೋಗಬೇಕು